ಕೃಷಿಗೆ ನೀರಿನ ಮೂಲ ಯಾವುದು ಕೃಷಿಗೆ ಮೂಲತಃ ನೀರಿನ ಮೂಲ ಮಳೆ ನದಿಗಳು ಕೆರೆಗಳು ಹೊಂಡಗಳು ಕೃಷಿ ಹೊಂಡಗಳು ನಿರಂತರವಾಗಿ ನೀರಿನ ಪೂರೈಕೆ ಯಾವುದಾದರು ಯೋಜನೆಗಳಿವೆಯೇ ಅಂತಂದು ಇದೆಯಲ್ಲ ಕೃಷಿಯಲ್ಲಿ ನಿರಂತರವಾಗಿ ಯೋಜನೆಗಳು ಸರಕಾರದಿಂದ ಯಾವುದು ಬಂದಿಲ್ಲ ಕೈಗಾರ ಉದ್ಯಮಕ್ಕಾಗಿ ನೀರಿನ ಮೂಲವನ್ನು ಸರ್ಕಾರವೆ ಸ್ವತಃ ನಿಂತ್ಕೊಂಡು ರೈತರು ಬಳಸುವಂತ ನೀರನ್ನು ಕೈಗಾರಿಕೆಗೆ ಬಳಸಕ್ಕೊಂದು ಹೊಸ ಹೊಸ ಯೋಜನೆಗಳನ್ನು ತಯಾರು ಮಾಡಿ ಕೊಡ್ತಾಯಿದೆ ಕೈಗಾರಿಕೆ ಎಷ್ಟು ಮುಖ್ಯನೊ ದೇಶದಲ್ಲಿ ಕೃಷಿ ಅಷ್ಟೇ ಮುಖ್ಯ ಕೃಷಿ ಮತ್ತು ಕೈಗಾರಿಕೆ ಒಂದು ನಾಣ್ಯದ ಎರಡು ಮುಖಗಳು ಮುಖ್ಯವಾಗಿ ನಾವು ಇರುವಂತ ಒಂದು ಜಿಲ್ಲೆಯಲ್ಲಿ ಕೃಷ್ಣಾ ನದಿ ನೀರನ್ನು ಜಿಂದಾಲ್ ಫ್ಯಾಕ್ಟ್ರಿ ಕೊಳವೆ ಮೊ ಲೈನ್ ಮೂಲಕ ಎಷ್ಟೊ ಸಾವಿರ ಕೋಟಿ ಖರ್ಚು ಮಾಡಿ ನೀರನ್ನು ತೆಗದ್ಕೊಂಡು ಹೋಗ್ತಾಯಿದಾರೆ ನಮ್ಮ ಭೂಮಿಯ ಅನ್ ಕೆಳಗಡೆಗೆ ಏನು ಕೊಳವೆ ಬೂ ಪೈಪ್ಗಳು ಹೋಗಿವೆ ಅದರಿಂದ ನೀರು ಬಳ್ಸಕ್ಕೆ ನಮಗೆ ಆಗ್ತಾಯಿಲ್ಲ ಸರಕಾರ ಇದು ಯಾವುದೋ ಎನ್ ಆರ್ ಈ ಜಿ ಯೋಜನೆಯನ್ನು ಮಾಡಿ ಒಂದು ಗ್ರಾಮ ಪಂಚಾಯ್ತಿಗೆ ಒಂದು ವರ್ಷಕ್ಕೆ ಒಂದು ಕೋಟಿ ಇಪ್ಪತೈದು ಲಕ್ಷ ಹಣವನ್ನು ಬಿಡುಗಡೆ ಮಾಡಿ ಜನ್ರನ್ನು ಡೈವರ್ಟ್ ಮಾಡ್ತಾ ಐತೆ ಒಂದು ಗ್ರಾಮ ಪಂಚಾಯ್ತಿಗೆ ಒಂದು ಕೋಟಿ ಇಪ್ಪತೈದು ಲಕ್ಷ ಒಂದು ವರ್ಷುಕ್ಕೆ ಅಂದ್ರೆ ಸುಮಾರು ಇಪ್ಪತ್ತು ವರ್ಷ ಬಂತು ಈ ಬಿ ಜೆ ಪಿ ಸರ್ಕಾರ ಬಂದು ಹತ್ತು ವರ್ಷ ಮನಮೋಹನ್ ಸಿಂಗ್ ಅವ್ರು ಹತ್ತು ವರ್ಷ ಅಮೌಂಟ್ ಹೆಚ್ಚು ಕಡಿಮೆ ಇಪ್ಪತ್ತು ಮೂರು ಇಪ್ಪತ್ತ ನಾಲ್ಕು ಕೋಟಿ ಅಮೌಂಟು ಸುಮ್ಮನೆ ವ್ಯಯ ಆಗಿದೆ ಒಂದು ಗ್ರಾಮ ಪಂಚಾಯ್ತಿಗೆ ಇಪ್ಪತ್ಮೂರು ಇಪ್ಪತ್ನಾಲ್ಕು ಕೋಟಿ ಅವರು ಇಷ್ಟು ದಿವ್ಸದಲ್ಲಿ ಖರ್ಚು ಮಾಡಿದಂತ ಅಮೌಂಟನ್ನ ನೀರಾವರಿಗೆ ಖರ್ಚು ಮಾಡಿದ್ರೆ ಯಾರೆ ಕೃಷಿ ಕಾರ್ಮಿಕ ನಿಮ್ಮ ಸರ್ಕಾರದ ಏನು ಎನ್ ಆರ್ ಜಿ ವರ್ಕ್ ಇದೆ ಅದ್ಕೆ ಯಾರು ಹೋಗ್ತಾ ಇದ್ದಿಲ್ಲ ಸರ್ಕಾರದ ಅಮೌಂಟ್ ಭಾಳ ಪೋಲು ಆಗ್ತಾಯಿದೆ ಅದನ್ನು ಕೃಷಿ ನೀರಾವರಿಗೆ ಹೆಚ್ಚಿನ ಒಂದು ಮುತುವರ್ಜಿ ವಹಿಸಿ ಕೊಟ್ಟಿದ್ನ್ಯಪ್ಪ ಅಂದ್ರೆ ರೈತ ಏನು ಬೆಳಿತಾನ ಒಳ್ಳೆ ನೀರು ಒಳ್ಳೆ ವಿದ್ಯುತ್ ಒಳ್ಳೆ ಮಾರುಕಟ್ಟೆಯನ್ನು ಇದು ಮಾಡ್ತಾನೆ ನೀರು ಇತ್ತಪ್ಪ ಅಂದ್ರೆ ಯಾವುದೆ ಕೃಷಿ ಕಾರ್ಮಿಕ ಬೇರೆ ಕಡೆಗೆ ದುಡಿಲಿಕ್ಕೆ ಹೋಗ್ಲಿಕ್ಕೆ ಸಾಧ್ಯಯಿಲ್ಲ ಇವತ್ತಿನ ಒಂದು ಕೈಗಾರಿಕೆ ಇದರಿಂದ ವಾತಾವರಣದಲ್ಲಿ ಮಳೆಯ ಪ್ರಮಾಣವು ಕಡಿಮೆ ಆಗ್ತಾ ಇದೆ ಹಾಗಾಗಿ ಸರಕಾರ ಕೈಗಾರಿಕೆಗೆ ಎಷ್ಟು ಒಂದು ಮಹತ್ವವನ್ನು ಕೊಡ್ತಾಯಿದೆ ಕೃಷಿಗೂ ಅಷ್ಟೆ ಸುಮ್ಮನೆ ಅದಕ್ಕೆ ಸಹಾಯ ಧನ ಕೊಡೋದು ಯಾವುದೊ ಒಂದು ತೇಪೆ ಹಚ್ಚುವುದು ಪರಿಹಾರ ಕೊಡೋದು ಆಗಬಾರ್ದು ಶಾಶ್ವತ ಪ ಒಂದು ನೀರಾವರಿಯ ಯೋಜನೆಗಳನ್ನು ಕೊಟ್ಟು ನಿರಂತರವಾಗಿ ನೀರಿನ ಪೂರೈಕೆ ಆತಪ್ಪ ಅಂದ್ರೆ ಅದು ಕೃಷಿಗ್ ಭಾಳ ಒಂದು ಉತ್ತಮವಾದಂತ ಒಂದು ಇದಾಗತ್ತೆ ತುಂಗಭದ್ರಾ ನದಿಲಿಂದ ನಾವೊಂದು ಒಂಬತ್ತು ಕಿಲೋಮೀಟ್ರ್ ಹತ್ತಿರ ಇದ್ದೀವಿ ಎಡ ದಂಡೆ ಕಾಲುವೆಲಿಂದ ಒಂದು ಐದು ಕಿಲೋಮೀಟ್ರ್ ಒಟ್ಟು ನಮ್ಮಲ್ಲಿ ಬೇಸಿಗೆ ಕಾಲದಲ್ಲಿ ಕುಡಿಲಿಕ್ಕೆ ನೀರು ಸಹಿತ ಸಿಗಲ್ಲ ಎಷ್ಟು ಹತ್ತಿರ ಇದ್ದೀವಿ ಅಂದರು ಅಂದ್ರೆ ಎಷ್ಟು ಅಸಮತೋಲನ ಇದೆ ರೈತರಲ್ಲಿ ಈ ಒಂದು ಸರ್ಕಾರದ ಇದು ಕುಡಿಯಕ್ಕೆ ಸಹಿತಾಗಿ ಕೃಷಿಗೇ ಇಂದ ಬೇರೆ ಆಯಿತು ಕುಡಿಲಿಕ್ಕೆ ನೀರು ಇಲ್ಲ ಅಂದಾಗ ಏನು ಮಾಡಬೇಕಾಗಿತ್ತು ಸರ್ಕಾರಕ್ಕೆ ಈ ಥರದ ಒಂದು ಸಮಸ್ಯೆಗಳು ಕಾಣೊಂಗಿಲ್ಲ ಹೋರಾಟ ಮಾಡಿದ್ರೆ ರೈತ್ರು ಅವ್ರ ಬಗ್ಗೆ ಕೇಸ್ ಹಾಕ್ತಾರೆ ಇದು ಮಾಡ್ತಾರೆ ಪ್ರತಿ ಒಂದು ಏನೆ ಈಗ ನೀರಾವರಿ ಇರ್ಬೋದು ಕೃಷಿ ಇರ್ಬೋದು ಯಾವುದೆ ಒಂದು ವ್ಯತ್ಯಾಸಕ್ಕೆ ಇವತ್ತಿನ ಒಂದು ರಾಜಕೀಯ ಇಚ್ಛಾಶಕ್ತಿ ಇರಲಾರದಂತ ವ್ಯಕ್ತಿಗಳನ್ನು ನಾವು ಇದು ಮಾಡದ್ರಿಂದನೆ ಇವತ್ತು ಕೃಷಿ ಹಿನ್ನಡಿಗೆ ಆಗಲಿಕ್ಕೆ ಮತ್ತು ನೀರಾವರಿಗೆ ನಿರಂತರ ನೀರಾವರಿ ಪೂರೈಕೆ ಮಾಡೋ ಯೋಜನೆಗಳಿಗೆ ಯಾವುದೆ ಇದು ಆದಂತ ಯೋಜನೆಗಳನ್ನು ಮಾಡಿಲ್ಲ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವ್ರು ಇರ್ಬೋದು ನದಿ ಜೋಡಣೆ ಆದಂತ ಒಂದು ಒಳ್ಳೆ ಯೋಜನೆ ತಂದ್ರು ಮತ್ತು ಕೃಷ್ಣದಿಂದ ಕಾವೇರಿಗೆ ಏನು ಸಂಪರ್ಕ ಕಲ್ಪಿಸುವಂತ ಒಂದು ನದಿ ಜೋಡಣೆ ಅಂತ ಕಾರ್ಯಕ್ರಮ ಮಾಡಿದ್ರು ಸಮಗ್ರ ಕೃಷಿ ನೀರಾವರಿ ಸಮಗ್ರ ನೀರಾವರಿ ಆಗಕ್ಕೆ ಯಾವುದೆ ಒಂದು ಸಂದೇಹ ಇಲ್ಲ ನೀರಾವರಿ ಸಂಪೂರ್ಣ ಆತಪ್ಪ ಅಂದ್ರೆ ಕೃಷಿಗೆ ಹೆಚ್ಚಿನ ಆದ್ಯತೆ ನೀಡ್ದಂಗೆ ಆಗತ್ತೆ ಕೃಷಿ ಇತ್ತಪಂದ್ರೆ ಕೈಗಾರಿಕೆಗಳು ಬೆಳೆಯಕೆ ಸಾಧ್ಯ ಆಗತ್ತೆ ಕಚ್ಚಾ ವಸ್ತುಗಳು ಸಿಗೋದು ಕೃಷಿ ಇದರಲ್ಲಿಂದನೇ ಹಾಗಾಗಿ ನೀರಾವರಿಗೆ ಹೆಚ್ಚಿನ ಒಂದು ಇದನ್ನು ಸರ್ಕಾರ ಮತ್ತು

ಒಂದು ಹೊಂದಾಣಿಕೆ ಇದ್ರ ಮೇಲೆ ರೈತರೂ ಸರ್ಕಾರದ ಯೋಜನೆಗಳನ್ನು ವಿರೋಧ ಮಾಡೋದು ಇನ್ನೊಂದು ಮಾಡೋದು ಬಿಡ್ಬೇಕಾಗತ್ತೆ ಅದನ್ನು ಸರ್ಕಾರ ಜೊತೆಗೆ ಕೃಷಿ ರೈತ ಮತ್ತು ಸರ್ಕಾರ ಎರಡು ಕುತ್ಕೊಂಡು ಒಂದು ಇದರ ಮೇಲೆ ಎಲ್ಲ ಯೋಜನೆಗಳಿಗೆ ಒಪ್ಪಿಗೆ ನೀಡಿ ಸಾಧಕ ಬಾಧಕಗಳನ್ನು ಯಾವುದು ಸರಿ ಯಾವುದು ಒಳ್ಳೆದು ಸರ್ ರೈತರಿಗೆ ಎಷ್ಟು ಒಳ್ಳೇದಾಗುತ್ತೋ ನೀರಾವರಿ ನಮ್ಮ ಭಾಗಕ್ಕೆ ಆದ್ರೆ ಎಷ್ಟು ಕೃಷಿಯಲ್ಲಿ ಅಭಿವೃದ್ದಿ ಹೊಂದಕ್ ಸಾಧ್ಯ ಆಗುತ್ತೋ ಅದನ್ನೆಲ್ಲ ರೈತ್ರು ಸಹಿತನು ಯೋಚನೆ ಮಾಡ್ಬೇಕಾಗತ್ತೆ ಸರ್ಕಾರ ಯಾವುದೆ ಇದನ್ನು ಯೋಜನೆಗಳನ್ನು ತಂದು ನೀರಾವರಿ ಕೊಡುವಂತ ಒಂದು ಯೋಜನೆಗಳನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡೋದ್ಕಿಂತ ಇವತ್ತು ಕೆರೆ ತುಂಬೊ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದನ್ನು ಒಳ್ಳೆ ಒಂದು ಇದನ್ನು ಯಾಕಂದ್ರೆ ಅಂತರ್ಜಲ ಜಾಸ್ತಿ ಆತಪ್ಪ ಅಂದ್ರೆ ಕೃಷಿ ಪಂಪ್ ಸೆಟ್ಗಳಲ್ಲಿ ನೀರಾವರಿ ನೀರು ಅಂತರ್ಜಲ ಜಾಸ್ತಿ ಆಗಿ ಪಂಪ್ ಸೆಟ್ಗಳು ರಿಚಾರ್ಜ್ ಆಗ್ತಾ ಇದೆ ಅಲ್ಲಿ ಕೃಷಿ ಚಟುಕವಟಿಕೆಗಳಿಗೆ ದನ ಕರುಗಳಿಗೇನು ಕುಡಿಯುವ ನೀರಿಗೆ ಎಲ್ಲದಕ್ಕು ಅನುಕೂಲ ಆಗ್ತಾಯಿದೆ ಈ ಎಲ್ಲ ಇದು ಇರೋದ್ರಿಂದ ಸರ್ಕಾರದ ಯೋಜನೆಗಳನ್ನು ಎಲ್ಲವು ಹಾಳಾಗ್ತಾಯಿದೆ ಅಂತಂದರಲ್ಲ ಯೋಜನೆಗಳನ್ನು ಜಾರಿಗೆ ತರುತ್ತಾ ಇದ್ದಾರೆ ಆದ್ರೆ ಅದನ್ನು ಸದ್ಬಳಕೆಯನ್ನು ರೈತ ಮತ್ತು ಕೃಷಿಕರು ಅದನ್ನ ಸರಿಯಾಗಿ ಬಳಸ್ಕೊಂಡು ನಮ್ಮಲ್ಲಿ ಅದರ ಯೋಗ್ಯತೆ ಸಾಧಕ ಬಾಧಕಗಳನ್ನ ಸರಿಯಾಗಿ ಯೋಜನೆಗಳನ್ನು ನಾವು ಸದುಪಯೋಗ ಪಡಿಸ್ಕ್ಯಂಡನಪ್ಪ ಅಂದ್ರೆ ಸಮಗ್ರ ಕೃಷಿ ಸಮಗ್ರ ನೀರಾವರಿ ಯೋಜನೆ ನಿರಂತರ ನೀರಿನ ಪೂರೈಕೆ ಮಾಡಕೆ ಸಾಧ್ಯ ಐತೆ ಈಗ ಕೊನೆಯದಾಗಿ ಎಲ್ಲ ಊರಲ್ಲು ನೋಡಿದ್ರೆ ನದಿ ಜೋಡಣೆ ಮಾಡ್ಬೇಕಾಗತ್ತೆ ಹೆಚ್ಚಿನ ಒಂದು ಅರಣ್ಯವನ್ನು ಬೆಳೆಸ್ಬೇಕಾಗತ್ತೆ ನಮ್ಮ ಭಾಗದಾಗೆ ಗುಡ್ಡ ಗಾಡು ಪ್ರದೇಶ ಇರೋದ್ರಿಂದ ಅರಣ್ಯವನ್ನೆಲ್ಲ ನಾಶ ಮಾಡಿದ್ದಾರ ಫ್ಯಾಕ್ಟ್ರಿಗಳು ಜಾಸ್ತಿ ಬಂದಾವು ತಾಪಮಾನದಲ್ಲಿ ಉಷ್ಣಾಂಶ ಜಾಸ್ತಿ ಆಗಿ ಮಳೆಯ ಪ್ರಮಾಣ ಭಾಳ ಕಡಿಮೆ ಆಗಿದೆ ಮತ್ತೆ ಕೈಗಾರಿಕೆಗಳು ಬಿಡುವಂತ ಒಂದು ರಾಸಾಯನಿಕ ಹೊಗೆಯಿಂದ ಪರಿಸರದಲ್ಲಿ ಮಳೆ ಒಂದು ಇದು ಕಡಿಮೆ ಆಗಿ ಪ್ರಮಾಣ ಕಡಿಮೆ ಆಗಿ ನಮ್ಮಲ್ಲಿ ಇನ್ನು ಕೃಷಿ ಭಾಳ ಹಿಂದೆ ಉಳಿದಿದೆ ಪ್ರತಿಯೊಂದು ಯೋಜನೆಯನ್ನು ಸರ್ಕಾರ ಎರಡು ಕಣ್ಣಿನ ಥರ ನೋಡಬೇಕು ಕೃಷಿ ಮತ್ತು ಕೈಗಾರಿಕೆಯನ್ನು ನೀರಾವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ಬೇಕಾಗತ್ತೆ ಬರಿ ಬೋರ್ವೆಲ್ ಕೊರಿಯೋದ್ರಿಂದ ಅಲ್ಲ ಮಳೆ ನೀರು ಕೊಯ್ಲಂತ ಯೋಜನೆಗಳನ್ನು ಅತ್ಯಂತ ಪ್ರಾಮಾಣಿಕವಾಗಿ ರೈತರಿಗೆ ಅದರ ಬಗ್ಗೆ ತಿಳುವಳಿಕೆ ನೀಡಿ ಕೃಷಿ ಹೊಂಡಗಳನ್ ಕಟ್ಟೋದಾಗಲಿ ಚಕ್ ಡ್ಯಾಮ್ ಕಟ್ಟೋದಾಗ್ಲಿ ಮಾಡೋದರಿಂದ ಅಲ್ಲಲ್ಲೆ ಅಂತರ್ಜಲಗಳ ಒಂದು ಸಂರಕ್ಷಣೆ ಆಗಿ ಪರಿಸರ ಮ ಚೆನ್ನಾಗಿ ಇರ್ತವೆ ನೀರಾವರಿ ಯೋಜನೆ ಯೋಜನೆಗೆ ಅನುಕೂಲ ಆಗತ್ತೆ ಗಿಡಗಳಿದ್ನೆಪ್ಪ ಅಂದ್ರೆ ಆಕ್ಸಿಜನ್ನು ಎಲ್ಲ ಹಣ್ಣು ಹಂಪ್ಲುಗಳು ಸಿಗ್ತಾವೆ ನೀರಾವರಿ ಇತ್ತಪಂದ್ರೆ ಎಲ್ಲ ಕೃಷಿ ಚಟುವಟಿಕೆಗಳು ಚೆನ್ನಾಗಿ ನಡಿತಾವೆ ಕೇವಲ ಒಂದೆ ಒಂದು ಯಾವ್ದಾರು ಬೇಸಾಯ ಮಾಡೊದಕ್ಕಿಂತ ಎಲ್ಲ ಸಮಗ್ರ ಕೃಷಿ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಇವತ್ತು ಹೋಗಿ ಬೇರೆ ದೇಶಕ್ಕೆ ಕೃಷಿ ಬಗ್ಗೆ ಜ್ಞಾನ ಪಡೆದೋರಕ್ಕಿಂತ ಇಲ್ಲೆ ನಮ್ಮ ಮಹಾರಾಷ್ಟ್ರ ಜಲಗಾವ್ ಅಂತ ಭಾಗದಲ್ಲಿ ಅವರೆಲ್ಲ ಆಧುನಿಕ ತಂತ್ರಜ್ಞಾನವನ್ನು ಬಳಸ್ಕೊಂಡು ಒಳ್ಳೆಯ ಮಹಾರಾಷ್ಟ್ರ ಜಳಗಾವ್ ಒಂದು ಇದು ಮಾಡ್ತಾಯಿದ್ದಾರೆ ಯಾಕೆಂದ್ರೆ ಅವರು ವಾಣಿಜ್ಯ ಬೆಳೆಗಳನ್ನು ಜಾಸ್ತಿ ಬೆಳಿತಾ ಇದ್ದಾರೆ ಅಲ್ಲಿ ಕ್ರು ನೀರಾವರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟಿರೋದ್ರಿಂದ ಈ ದ್ರಾಕ್ಷಿ ದಾಳಿಂಬೆ ಈ ಥರ ಆದಂತ ಒಂದು ಭಾಳ ದೊಡ್ಡ ದೊಡ್ಡದು ವಾಣಿಜ್ಯ ಬೆಳೆಗಳನ್ನು ಬೆಳೆಯಕ್ಕೆ ಸಾಧ್ಯ ಆಗುತ್ತೆ ನೀರಾವರಿ ಇರಲಾರ್ದಾಗೆ ಅಲ್ಲಿನ ಊಟ ಮಾಡ್ಲಿಕ್ಕೆ ಸೈತ ಭಾಳ ತೊಂದರೆ ಇತ್ತು ರೈತರಿಗೆ ಅಲ್ಲಿ ಕೃಷಿ ಮಾಡೋದೆ ಒಂದು ದೊಡ್ಡ ಕಷ್ಟ ಆಗಿ ಭಾಳ ಒಂದು ತೊಂದರೆಯಲ್ಲಿದ್ರು ಹಾಗಾಗಿ ಸರ್ಕಾರ ನದಿ ಜೋಡಣೆ ಅಂತ ಒಂದು ದೊಡ್ಡ ಕಾರ್ಯಕ್ರಮ ರೈತ್ರಿಗೆ ಕೊಡುವಂತ ಯಾವುದೆ ಒಂದು ಸಹಾಯ ಧನ ಕಡಿಮೆ ಮಾಡಿ ಸಮಗ್ರ ನೀರಾವರಿನ ಮಾಡಿದ್ನೆಪ್ಪ ಅಂದ್ರೆ ನಿರಂತರ ನೀರಿನ ಯೋಜನೆಗಳನ್ನು ಹೆಚ್ಚಿನ ಒಂದು ಸಮಯ ತಗೊಳದೆ ಇವತ್ತು ಏನು ಡ್ಯಾಮಿನಲ್ಲಿ ಹೂಳ್ ತುಂಬಿದೆ ಅಂಥವೆಲ್ಲ ತೆಗದು ನೀರು ಸಂಗ್ರಹಣೆ ಮಾಡಿ ಎರಡು ಎರಡು ಕ್ರಾಪಿಗೆ ಬೇ ಇದು ಕೊಟ್ಟು ಬೆಳೆದ್ರೆ ಒಳ್ಳೆ ಒಂದು ಯೋಜನೆ ಸರ್ಕಾರದಾಗತ್ತೆ ರೈತರಿಗೆ ಒಳ್ಳೇದಾಗತ್ತೆ ಬಡವರು ಕೂಲಿ ಕಾರ್ಮಿಕರೆಲ್ಲರು ಬದುಕಕೆ ಸಾಧ್ಯ ಆಗತ್ತೆ ನೀರಾವರಿ ಇಲ್ಲನ್ನೆಪ್ಪ ಅಂದ್ರೆ ಕೃಷಿ ಮಾಡಕೆ ಭಾಳ ಸಾಧ್ಯಯಿಲ್ಲ ಮತ್ತು ಪರಿಸರದಲ್ಲಿ ಭಾಳ ವ್ಯತ್ಯಾಸ ಇರೋದ್ರಿಂದ ಮಳೆ ಕಡಿಮೆ ಆಗಿ ನೀರಿನ ಒಂದು ಅನಾನುಕೂಲತೆ ಜಾಸ್ತಿ ಆಗಿದೆ ಹೊಸ ಹೊಸ ಕೆರೆಗಳನ್ನ ಮಾಡ್ಬೇಕಾಗತ್ತೆ ಇದ್ದಂತ ಕೆರೆಗಳನ್ನು ಇವತ್ತಿನ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ನುಂಗಿ ಎಲ್ಲ ಪ್ಲಾಟ್ಗಳನ್ನು ಮಾಡಾಕತ್ತಾರೆ ಅದು ಮಾಡೋದರಿಂದ ಏನಾಗದೆ ಈಗ ಸಾರ್ವಜನಿಕರಿಗೆ ಎಲ್ಲರಿಗೆ ತೊಂದರೆ ಆಗತ್ತೆ ಅಂತರ್ಜಲ ಜಾಸ್ತಿ ಆದಾಗೆಲ್ಲ ಮಳೆ ಜಾಸ್ತಿ ಆಗತ್ತೆ ಭೂಮಿಯಲ್ಲಿ ತಂಪು ತೇವಾಂಶ ಜಾಸ್ತಿಯಿಂದ ಒಳ್ಳೆಯ ಬೆಳೆಗಳು ಬರಕೆ ಸಾಧ್ಯ ಆಗತ್ತೆ ಹೊಸ ಹೊಸ ತಂತ್ರಜ್ಞಾನ ಬಳಸ್ಕೊಂಡು ಯೋಜನೆ ಮ ಸ್ಪ್ರಿಂಕ್ಲರ್ ಬಂದಿದೆ ಏನೇನೊ ಹೊಸ ಯೋಜನೆಗಳು ಬಂದಾವೆ ಸರ್ಕಾರ ಮಾಡೋವಂತ ಯೋಜನೆಗಳನ್ನು ಹಂಡ್ರೆಡ್ ಪರ್ಸೆಂಟ್ ಸಾರ್ವಜನಿಕ್ರುನು ಅದನ್ನ ಕಾರ್ಯರೂಪಕ್ಕೆ ತರಕ್ಕೆ ಕೈ ಜೋಡಿಸಿದ್ರೆ ಸಮಗ್ರ ನೀರಾವರಿ ನಿರಂತರ ನೀರಾವರಿ ಯೋಜನೆಗಳನ್ನು ನಾವು ಮಾಡ್ಬೇಕಾಗತ್ತೆ ಅದಕ್ಕೆ ರೈತರು ಮತ್ತು ಸರ್ಕಾರ ಒಳ್ಳೆ ಒಂದು ಸ್ಪಂದ್ನೆ ಯೋಜನೆ ಮಾಡಿ ಕೂತ್ಕೊಂಡು ನದಿ ಜೋಡಣೆ ಅಂತ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಎಲ್ಲರು ಹೋರಾಟ ಮಾಡ್ಬೇಕಾಗತ್ತೆ ಮುಂದಿನ ದಿನಮಾನಗಳಲ್ಲಿ ಅದು ಯಶಸ್ವಿ ಆಗಲಿ ಅಂತಂದು ಕೇಳ್ತಾಯಿದ್ದೇನೆ